ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ತುಂಬನೇ ಇವಾಗ ಅಭಿವೃದ್ಧಿ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲಿ ಪ್ರತಿಯೊಂದು ಸೌಲಭ್ಯಗಳು ನಮ್ಮ ಜನರಿಗೆ ಸಿಗ್ತಾಯಿದೆ ಅದು ಆರೋಗ್ಯ ಕ್ಷೇತ್ರನಾ ಆಗಿರಲಿ ಇಲ್ಲಾಂದರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಕ್ಷೇತ್ರವಾಗಿರಲಿ ಇಲ್ಲ ಒಂದು ಎಂಟರ್ಟೈಮೆಂಟು ಟೆಕ್ನಾಲಜಿ ಪ್ರತಿ ಒಂದು ಕ್ಷೇತ್ರದಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆ ಒಂದು ಒಂದು ಡೆವೆಲಪ್ ಆಗ್ತಿದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲಿ ಎಲ್ಲ ರೀತಿ ಆಸ್ಪಿಟ್ಲ್ಗಳೂ ಇದೆ ಇವಾಗ ಮುಂಚೆ ಎಲ್ಲ ನಮ್ಮ ಜಿಲ್ಲೆಯಿಂದ ಬೆಂಗಳೂರಿಗೆ ಹೋಗ್ತಿದ್ದರು ಜನಗಳು ವಲಸೆ ಹೋಗ್ತಿದ್ದರು ಏಕೆಂದ್ರೆ ಇಲ್ಲಿ ಒಳ್ಳೆ ಆಸ್ಪಿಟ್ಲ್ಗಳು ಇರಲಿಲ್ಲ ಆದರೆ ಇವಾಗ ಹಾಗೆಲ್ಲ ಇಲ್ಲ ಇವಾಗೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲೇ ಒಂದು ತುಂಬನೇ ಒಂದು ಪ್ರಸಿದ್ಧವಾದ ಮತ್ತು ಒಂದು ಐ ಕ್ವಾಲಿಟಿ ಸರ್ವಿಸ್ ಕೊಡೊ ಆಸ್ಪಿಟ್ಲ್ಗಳು ಇವಾಗ ಕಟ್ಟಿಸಿದ್ದಾರೆ ಮತ್ತು ಇದು ಒಂದು ಒಂದು ಒಂದು ಪಾಸಿಟಿವ್ ಆಗಿರೋ ನಮ್ಮ ಜನಗಳಿಗೆ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಎಲ್ಲ ರೀತಿ ಇವಾಗ ಹೃದಯ ಗೆ ಸಂಬಂಧಿ ಈಗ ಆಸ್ಪತ್ರೆಗಳು ಇದೆ ಮತ್ತು ಈ ಮ ಆಯುರ್ವೇದಿಕು ಈ ರೀತಿ ತುಂಬನೇ ಆಸ್ಪಿಟ್ಲ್ಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೇಲಿ ಇದೆ ಮತ್ತು ಇವಾಗ ಡೆಕನ್ ಆಸ್ಪಿಟಲ್ ಅಂತ ಈ ರೀತಿ ಎಲ್ಲ ಒಂದು ತುಂಬನೇ ಹೈ ಕ್ಲಾಸ್ ಆಸ್ಪಿಟ್ಲ್ಗಳಿದೆ ಇದು ಇಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ಗಳನ್ನ ಜನತೆಗಳು ಬಯಸ್ತಾರೆ ಏಕೆಂದ್ರೆ ಇದು ಒಂದು ಐ ಕ್ವಾಲಿಟಿ ಆಸ್ಪಿಟ್ಲ್ ಇರೋದ್ರಿಂದ ಇಲ್ಲಿ ಫುಲನೆ ಇಲ್ಲಿ ಎಲ್ಲ ರೀತಿಯ ಔಷಧಿಗಳು ಮತ್ತೆ ಎಲ್ಲ ರೀತಿ ಟೆಕ್ನಾಲಜಿಯಿಂದ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಇವಾಗ ಲೇಸರ್ ಟ್ರೀಟ್ಮೆಂಟು ಮತ್ತೆ ಎಂ ಆರ್ ಐ ಸ್ಕ್ಯಾನಿಂಗು ಮತ್ತು ಮಾಮೂಲೀ ಎಕ್ಸ್ ರೇ ಸ್ಕ್ಯಾನಿಂಗು ಈ ರೀತಿ ಎಲ್ಲ ಸ್ಕ್ಯಾನಿಂಗ್ ಮಿಷಿನ್ಸ್ಗಳು ಇರೋದರಿಂದ ಈ ಆಸ್ಪಿಟ್ಲು ಒಂದು ತುಂಬನೇ ನಮ್ಮ ಜಿಲ್ಲೇಲಿ ಪ್ರಸಿದ್ಧ ಅಂತಲೇ ಏಳ್ಬೋದು ಮತ್ತು ನಮ್ಮ ಇಲ್ಲಿ ಜಿಲ್ಲೇಲಿ ಪ್ರತಿ ಏರಿಯಾದಲ್ಲೂ ಕೂಡ ಇವಾಗ ಒಂದು ಔಷಧಿ ಸಿಗೋ ಹಂಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಗೋರ್ಮೆಂಟ್ ಆಸ್ಪಿಟ್ಲ್ಗಳಿದೆ ಅಲ್ಲೂ ಕೂಡ ನಿಮಗೆ ಒಂದು ಕಡಿಮೆ ದರದಲ್ಲಿ ನಿಮಗೆ ಚಿಕಿತ್ಸೆ ಕೊಡ್ತಾರೆ ಮತ್ತೆ ನಿಮಗೆ ಫ್ರೀಯಾಗೇ ಮೆಡಿಸಿನ್ಗಳು ಸಿಗ್ತಾವೆ ಈ ರೀತಿ ನಿಮಗೆ ನಮ್ಮ ಜಿಲ್ಲೆಲಿರೋದರಿಂದ ತುಂಬ ಬಡವ್ರಿಗೆ ಮತ್ತು ರೈತರಿಗೆ ತುಂಬನೇ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಇವಾಗ ಬಡವ್ರಿಗೆ ತುಂಬನೇ ಖರ್ಚು ಮಾಡೋವ್ರಿಗೆ ಅವ್ರಿಗೆ ದುಡ್ಡಿರಲ್ಲ ಅಂಥವರೆಲ್ಲ ಆರಾಮಾಗಿ ಬಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ರು ಚಿಕಿತ್ಸೆ ತಗೊಳ್ಳೋದ್ರಿಂದ ಅವ್ರಿಗೆ ತುಂಬನೇ ಒಂದು ದುಡ್ಡಿನ ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಎಲ್ಲ ಪ್ರತಿ ಅವ್ರದ್ದೇ ಆದ ಒಂದು ಸಮುದಾಯದ ಒಂದು ಕೇಂದ್ರಗಳಿದೆ ಅಲ್ಲೂ ಕೂಡ ಆರೋಗ್ಯ ಕೇಂದ್ರ ಈ ರೀತಿ ಎಲ್ಲ ಕೂಡ ನಮ್ಮ ಜಿಲ್ಲೇಲಿದೆ ಅವರವರ ಸಮುದಾಯದವ್ರದ್ದೇ ಒಂದು ಟ್ರಸ್ಟ್ಗಳು ಓಪನ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಅವರ ಸಮುದಾಯದ ಜನತೆಗೆ ಒಂದು ತುಂಬನೇ ಒಂದು ಎಲ್ಪಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಜಿಲ್ಲೇಲಿ ಆಸ್ಪತ್ರೆಗಳು ತುಂಬನೇ ಒಂದು ಯಾವ ರೀತಿ ಅಂದರೆ ತುಂಬ ಕಾಸ್ಟ್ಲಿ ಇರಲ್ಲ ಇವಾಗ ನೋಡಿ ಎಂಥ ಪ್ರೈವೇಟ್ ಆಸ್ಪಿಟ್ಲ್ಗಳು ಕೂಡ ಇಲ್ಲಿ ತುಂಬ ದುಡ್ಡನ್ನು ಈಸ್ಕೊಳಲ್ಲ ಜನತೆಗಳಿಂದ ಏಕೆಂದ್ರೆ ಇವು ಅದಕ್ಕೆ ಟ್ರೀಟ್ಮೆಂಟ್ಗೆ ಎಷ್ಟು ಬೇಕಾಗುತ್ತೋ ಮತ್ತು ಅವ್ರಿಗೆ ಆಸ್ಪಿಟ್ಲ್ ನಡೆಸಲು ಎಷ್ಟು ಅವ್ರಿಗೆ ಅವಶ್ಯಕತೆ ಇದೆ ಅಷ್ಟು ಮಾತ್ರ ದುಡ್ಡನ್ನು ಅವರು ಫಿಕ್ಸ್ ಮಾಡ್ತಾರೆ ಯಾವ ರೀತಿ ಡಬಲ್ಲು ತ್ರಿಬಲ್ಲು ಈ ರೀತಿ ಜನಗಳಿಗೆ ಮೋಸ ಮಾಡಿ ಇಲ್ಲಿ ನಮ್ಮ ಜಿಲ್ಲೇಲಿ ದುಡ್ಡು ಮಾಡೋದಿಲ್ಲ ಆಸ್ಪತ್ರೆಗಳು ಇದು ಒಂದು ಖುಷಿಯ ಸುದ್ದಿ ಅಂತಲೇ ಹೇಳ್ಬೋದು ನಮ್ಮ ಜಿಲ್ಲೆಯ ಜನತೆಗೆ